ನಮಸ್ತೆ ನಾನು ಶಿಕಾ ಬಡಿಗೇರ್ ಶಿವಪ್ಪ ಕಾಳಪ್ಪ ಬಡಿಗೇರ್ ಕೊಪ್ಪಳದವನು ನಮ್ಮ ಊರಿನ ವಾರ್ಷಿಕ ಜಾತ್ರೆ ಪ್ರತಿ ವರ್ಷ ಜನವರಿ ತಿಂಗಳ ಹುಣ್ಣಿಮೆ ನಂತರ ಆ ಜಾತ್ರೆ ಜರಗುತ್ತದೆ ನಮ್ಮ ಭಾಗಕ್ಕೆ ಈ ಜಾತ್ರೆ ಅತ್ಯಂತ ಮಹತ್ವವಾದಂಥದ್ದು ಸಾಕಷ್ಟು ಧಾರ್ಮಿಕ ಸಭೆಗಳು ಜಾತ್ಯಾತಿತವಾಗಿ ನಡಿತಕ್ಕಂಥ ಸಭೆಗಳು ಇಲ್ಲಿ ಜರಗುತ್ತವೆ ಜಿಲ್ಲೆಯಿಂದ ಅನೇಕ ಹಳ್ಳಿಗಳಿಂದ ಜನ ಇಲ್ಲಿ ಬಂದು ಸೇರುತ್ತಾರೆ ತೇರನ್ನ ಎಳೆದ ಮೇಲೆ ಜನ ತಮ್ಮ ಭಾವನೆಗಳನ್ನ ಉತ್ತುತ್ತಿಯ ಮುಖಾಂತರ ಅವುಗಳನ್ನ ಹಂಚ್ಕೊಳ್ತಾರೆ ತಮ್ಮ ಭಕ್ತಿಯನ್ನ ಮೆರೆಯುತ್ತಾರೆ ಊರಿನ ವಿಶೇಷತೆ ಏನಪ್ಪ ಅಂತಂದರೆ ಹಳ್ಳಿಯಿಂದ ಚಕ್ಕಡೆಯಲ್ಲಿ ಜನ ಬರುವಂಥದ್ದು ಬಂದು ಆ ದೇವರಿಗೆ ಅಂದರೆ ಆರಾಧ್ಯ ದೇವ ಅಂತ ನಾವು ಕರ್ಸ್ಕೋಳೋವಂಥದ್ದು ಗವಿಸಿದ್ಧೇಶ್ವರ ಸ್ವಾಮಿ ಅಂತೇಳಿ ಸಾಮಾನ್ಯವಾಗಿ ಗವಿಸಿದ್ಧಪಾಜಿ ಅಂತೇಳಿ ಎಲ್ಲರು ಕರಿತಾರೆ ಹೀಗಾಗಿ ಈ ಜಾತ್ರೆಗೆ ಎಲ್ಲಿಲ್ಲದ ಮೆರಗು ಇತ್ತೀಚೆಗೆ ಕೆಲವು ವರ್ಷಗಳಿಂದ ಈ ಜಾತ್ರೆ ರಾಷ್ಟ್ರಮಟ್ಟದೊಳಗ ತನ್ನ ಹೆಸರನ್ನು ಪಡ್ಕೊಂಡಿದೆ ಯಾಕಂತಂದರೆ ಇಲ್ಲಿ ಇರುವಂಥ ಧಾರ್ಮಿಕ ಸಭೆಗಳು ಜ್ಯಾತ್ಯಾತೀತವಾಗಿರ್ತಕಂಥ ಸಭೆಗಳು ಎಲ್ಲಾ ಜನರನ್ನ ಆಕರ್ಷಿತವಾಗಿರುವಂಥ ರೀತಿ ಒಳಗ ಊಟೋಪಚಾರ ಕೂಡ ಅದನ್ನ ಪ್ರಸಾದ ಅಂತೇಳಿ ನಾವು ಕರಿತಾಯಿದ್ದೀವಿ ಹೀಗಾಗಿ ಪ್ರಸಾದ ಸೇವನೆ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಸೇರುವಂಥದ್ದು ವಿಶೇಷವಾದಂಥದ್ದು ಅಂತ ಅದಕ್ಕೆ ದಕ್ಷಿಣ ನಾಡಿನ ಕುಂಭ ಮೇಳ ಅಂತನೂ ಕೂಡ ಈ ಜಾತ್ರೆಗೆ ಕರೆಯುತ್ತಾರೆ ನನಗೆ ಇರುವಂಥ ಕೆಲವು ಬಾಲ್ಯದ ನೆನಪುಗಳನ್ನ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕಪ್ಪ ಅಂತಂದರೆ ಬಾಲ್ಯದೊಳಗೆ ನಮಗ್ ಜಾತ್ರೆ ಅಂದರೆ ಎಲ್ಲಿಲ್ಲದ ಖುಷಿ ಕೊಡ್ತಾಯಿತ್ತು ನಾವು ಚಿಕ್ಕಡಿ ಒಳಗೆ ಎಲ್ಲರೂ ನಮ್ಮ ಕುಟುಂಬದ ಸದಸ್ಯರು ಸೇರ್ಕೊಂಡು ಆ ಜಾತ್ರೆಗೆ ಹೋಗ್ತಾಯಿದ್ವಿ ನಮಗೆ ಆರ್ಥಿಕ ಸಂಕಷ್ಟ ದೊಡ್ಡ ತೊಂದರೆಯಾಗಿ ಎದುರು ನಿಂತ್ಕೊಳ್ತಾಯಿತ್ತು ನಮಗೆ ಬೇಕಾದಂಥ ಆಟಿಕೆ ಸಾಮಾನು ಖರೀದಿ ಮಾಡಲಿಕ್ಕೆ ಅಕ್ಕ ತಂಗಿಯರಿಗೆ ಬೇಕಾದಂಥ ಬಳೆಗಳು ಆಟಿಕೆ ಸಾಮಾನುಗಳು ಬೇಕಪ್ಪ ಅಂತಂದರೆ ಕೊಂಡ್ಕೊಳ್ಳಿಕ್ಕೆ ನಮ್ಮ ಹತ್ರ ದುಡ್ಡು ಇರ್ತಾಯಿರಲಿಲ್ಲ ಹೀಗಾಗಿ ನಾವು ಅಲ್ಲಿ ಖುಷಿ ಪಡುವುದಕ್ಕಿಂತ ದುಃಖವನ್ನೇ ಹೆಚ್ಚು ಪಡ್ತಾಯಿದ್ವಿ ನಾವು ಅಂತ ಆಮೇಲೆ ಬೇರೆ ಶ್ರೀಮಂತ್ರು ಮಕ್ಕಳತ್ರ ಇರುವಂಥ ಸಿಹಿ ತಿನಿಸುಗಳನ್ನ ನೋಡಿ ನಾವೆಲ್ಲ ಸಪ್ಪು ಮೊರೆಯಿಂದ ನಿಂತ್ಕೊಳ್ತಾಯಿದ್ವಿ ಜಾತ್ರೆಯಲ್ಲಿ ಸಿಗುವಂಥ ಮಾದಲಿ ಹಾಲು ತುಪ್ಪ ತಿಂದು ನಾವು ಜಾತ್ರೆಯನ್ನು ಮಾಡ್ತಾಯಿದ್ವಿ ಇಂತ ಒಂದು ಸನ್ನಿವೇಶಗಳು ನೆನಪು ಮಾಡ್ಕೊಳೋಕೆ ದುಃಖ ಅನ್ಸಿದ್ದರೂ ಕೂಡ ಆ ಬಾಲ್ಯದ ದಿನಗಳು ಏನಿದ್ದಾವಲ್ಲ ಅವು ಬಹಳಷ್ಟು ಖುಷಿ ಕೊಡುವಂಥ ಸಂಗತಿಗಳಂತೇಳಿ ನನಗೆ ಅನಸ್ತಾಯಿದೆ ಯಾಕಂದರೆ ನಮ್ಮ ಪರಂಪರೆಯನ್ನ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಬೇಕಪ್ಪ ಅಂತಂದರೆ ಇಂಥ ಜಾತ್ರೆಗಳು ಪ್ರತಿವರ್ಷ ನಡಿಯಬೇಕು ಇತ್ತೀಚೆಗೆ ನಮ್ಮ ಜಾತ್ರೆಗೆ ವೈಜ್ಞಾನಿಕವಾದಂಥ ಒಂದು ಸ್ಪರ್ಶ ಬಂದಿದೆ ಜೊತೆಗೆ ಧಾರ್ಮಿಕತೆಯ ಸ್ಪರ್ಶ ಇದ್ದಾಗಲೂ ಕೂಡ ಅದು ವೈಜ್ಞಾನಿಕ ಸುಸ್ ವೈಜ್ಞಾನಿಕವಾದಂಥ ಒಂದು ಆ ಸ್ಪರ್ಶವನ್ನ ಅದು ಪಡ್ಕೊಂಡಿದೆ ಯಾಕಂದರೆ ಇಲ್ಲಿರುವಂಥ ಅಭಿನವ ಗವಿಸಿದ್ಧೇಶ್ವರ ಸ್ವಾಮಿಗಳು ಅಂತೇಳಿ ನಾವು ಬಹಳಷ್ಟು ಹೆಮ್ಮೆಯಿಂದ ಕರಿತಾಯಿದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವುದರಿಂದ ಬಹಳಷ್ಟು ಪ್ರಮುಖವಾದ ವ್ಯಕ್ತಿಗಳನ್ನ ರಾಷ್ಟ್ರಮಟ್ಟದ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿಗಳನ್ನ ಅವರು ಸಾಹಿತಿಗಳಿರಬಹುದು ಕಲಾವಿದರಿರಬಹುದು ರಾಜಕಾರ್ಣಿಗಳಿರಬಹುದು ಧಾರ್ಮಿಕ ಗುರುಗಳು ಇತ್ಯಾದಿ ಅಂತ ದೊಡ್ಡ ವ್ಯಕ್ತಿಗಳನ್ನ ಪ್ರತಿವರ್ಷ ಜಾತ್ರೆಗೆ ಆಹ್ವಾನಿಸಿ ಅವರಿಂದ ಉಪನ್ಯಾಸಗಳನ್ನ ಏರ್ಪಡಿಸಿ ಸಾಮಾನ್ಯ ಜನತೆಗೆ ತಿಳುವಳಿಕೆಯನ್ನು ಕೊಡುವಂಥ ಧಾರ್ಮಿಕ ಮನಸ್ಥಿತಿಯನ್ನ ಪ್ರಸಾರ ಮಾಡ್ತಕ್ಕಂಥ ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರಸಾರ ಮಾಡ್ತಕ್ಕಂಥ ಜಾತ್ಯಾತಿತವಾದಂಥ ಧರ್ಮಾತಿತವಾದಂಥ ಮನಸ್ಥಿತಿಯನ್ನ ಬೆಳೆಸಲಿಕ್ಕೆ ಈ ಜಾತ್ರೆ ಈಗ ಮತ್ತಷ್ಟು ಪೂರಕವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಖುಷಿ ಅನಿಸ್ತಾಯಿದೆ ನನಗೆ ಬಾಲ್ಯದಲ್ಲೇ ಜಾತ್ರೆ ಕೊಟ್ಟಂಥ ಸುಖ ಇವತ್ತು ನನಗೆ ಸಿಗ್ತಾಯಿಲ್ಲ ಅಂತ ನನಗೆ ಅನಿಸ್ತಾಯಿದೆ ಯಾಕಂತಂದರೆ ಬಾಲ್ಯದೊಳಗೆ ನಾವೆಲ್ಲ ಆ ಜಾತ್ರೆಗೆ ಹೋದ್ನ್ಯಪ್ಪ ಅಂತಂದ್ರ ಬೆಟ್ಟದ ಮೇಲಿಂದ ನಾವು ಜಾರುವಂಥ ಬಂಡಿ ಒಳಗೆ ಜಾರಿ ಅಲ್ಲಿ ಖುಷಿಪಡ್ತಾಯಿದ್ವಿ ಕಣ್ಣಮುಚ್ಚಾಲೆ ಆಡ್ತಾಯಿದ್ವಿ ಜಾತ್ರೆ ಒಳಗೆ ಮರಗಳನ್ನ ಏರಿ ನಾವು ಗಿಡದ ಮಂಗನ ಆಟ ಅಂತೇಳಿ ಕರಿತಾಯಿದ್ವಿ ಆ ಮಂಗನ ಆಟವನ್ನ ನಾವು ಅಲ್ಲಿ ಆಡ್ತಾಯಿದ್ವಿ ನಾಟಕಗಳನ್ನ ನೋಡಿ ಖುಷಿಪಡ್ತಾಯಿದ್ವಿ ಉಚಿತವಾಗಿ ನಾಟಕಗಳನ್ನ ಆ ದಿನಗಳಲ್ಲಿ ಏರ್ಪಡಿಸ್ತಾಯಿದ್ದರು ಆಟ ಡಪ್ಪಿನಾಟ ಪಾರಿಜಾತಗಳು ಬಯಲಾಟಗಳು ಇತ್ಯಾದಿ ಮನರಂಜನೀಯವಾದಂಥ ಕ್ಷೇತ್ರದೊಳಗೆ ನಮಗೆ ಉಚಿತವಾಗಿ ಎಲ್ಲವೂ ಸಿಗ್ತಾಯಿತ್ತು ಆನಂತರದಲ್ಲಿ ನಮಗೆ ಆ ಬಾಲ್ಯದೊಳಗೆ ಕುಡಿಸಿಕೊ ಖುಷಿ ಕೊಡ್ತಕ್ಕಂಥ ಆಟಿಕೆ ಸಾಮಾನು ಯಾವ್ದಪ್ಪ ಅಂತಂದರೆ ಎತ್ತು ಮತ್ತು ಚಕ್ಡಿ ಅಂತೇಳಿ ಅದು ಸಗಣಿಯಿಂದ ಮಾಡಿದಂಥ ಎತ್ತು ಸಗಣಿಯಿಂದ ಮಾಡಿದಂತನೇ ಬಂಡಿ ಅದೇ ತೈ ನಮ್ಮ ಅಕ್ಕ ತಂಗಿಯರಿಗೆ ಗೊಂಬೆಗಳು ಈಗಿನ ಹಾಗೆ ಪ್ಲಾಸ್ಟಿಕ್ ಗೊಂಬೆಗಳು ಆಗಿರಲಿಲ್ಲ ಆ ಸಗಣಿಯಿಂದ ತಯಾರು ಮಾಡಿದಂಥ ಅಂದರೆ ಪ್ರಕೃತಿಗೆ ಪೂರಕವಾದಂಥ ಅಥವಾ ಪ್ರಕೃತಿ ನಾಶ ಮಾಡದೇ ಇರ್ತಕ್ಕಂಥ ವಸ್ತುಗಳಿಂದೆಲ್ಲ ಆಟಿಕೆ ಸಾಮಾನನ್ನು ಅವರು ತಯಾರು ಮಾಡ್ತಾಯಿದ್ದರು ಹೀಗಾಗಿ ಪರಿಸರಕ್ಕೆ ಪೂರಕವಾದಂಥ ಆಟಿಕೆಯ ಸಾಮಾನು ಜೊತೆಗೆ ನಾವು ಆಟವನ್ನ ಆಡ್ತಾ ಇರುವಂಥದ್ದು ಆ ಬಾಲ್ಯದ ನೆನಪು ನನಗೆ ಈಗಲೂ ಕೂಡ ಅಚ್ಚಳಿಯದೇ ಹಾಗೆ ಉಳಿದ್ಕೊಂಡು ಬಂದೈತಿ ನಂತರದೊಳಗ ನಾವೆಲ್ಲ ಶಾಲೆಯಲ್ಲಿ ಕಲ್ತಂಥಾ ಸಹಪಾಠಿಗಳು ಸೇರ್ಕೊಂಡು ನಾವು ಮಂಡಾಳು ಮಿರ್ಜಿ ಖಾರ ಇದನ್ನೆಲ್ಲ ತಿನ್ನುವಂಥದ್ದು ಕೂಡ ನನಗೆ ನೆನಪು ಬರ್ತಾಯಿದೆ ಗೆಳೆಯರ ಜೊತೆಗೆ ಸೇರ್ಕೊಂಡು ಮಂಡಾಳು ತಿನ್ನುವುದರೊಳಗ ಮಿರ್ಚಿ ಮಿರ್ಚಿ ತಿನ್ನುವುದರೊಳಗ ಖಾರ ತಿನ್ನುವುದರೊಳಗ ನಮಗೆ ಎಲ್ಲಿಲ್ಲದ ಖುಷಿ ಅಂತ ಎಲ್ಲರೂ ಸೇರ್ಕೊಂಡು ಸಮಾನವಾಗಿ ಹಣವನ್ನು ಕೂಡಿಟ್ಟುಕೊಂಡು ಆ ಹಣದೊಳಗ ನಾವು ಮಂಡಾಳ ಅಂದ್ರ ಪಳಾರ್ ಅಂತ ಏನು ಕರಿತೀವಿ ನಾವು ಅವನ್ನೆಲ್ಲ ತೆಗೆದುಕೊಂಡು ಗುಡ್ಡುದ ಮೇಲೆ ಹೋಗ್ತಾಯಿದ್ವಿ ಗುಡ್ಡುದ ಮೇಲೆ ಹೋಗಿ ಎಲ್ಲರೂ ದುಂಡಾಗಿ ಕೂತ್ಕೊಂಡು ಸಮಾನವಾಗಿ ಅದನ್ನ ತಿಂದು ನೀರು ಕುಡ್ದು ಕೆಳಗಡೆ ಮತ್ತು ನಮ್ಮನೆಗೇನು ಹೊರ್ಗ್ ಹಾಕ್ತಾ ನಾವು ಜಾರುಬಂಡಿ ಜಾರ್ಕೊಳ್ತಾ ಕೆಳಗೆ ಬರ್ತಾಯಿದ್ವಿ ಆಹಾ ಅಂತ ಒಂದು ದಿನ ಕಲ್ದೋಗ್ಬಿಡ್ತಲ್ಲ ಅಂತೇಳಿ ಈಗ ನನಗೆ ದುಃಖ ಆಗ್ತಾಯಿದೆ ಮತ್ತು ಅಂತ ದಿನಗಳನ್ನು ಪಡಿಬೇಕಪ್ಪ ಅಂತಂದರೆ ಯಾವಾಗ ಸಾಧ್ಯ ಇದು ಸಾಧ್ಯ ಇದೆಯಾ ಅನ್ನುವಂಥದ್ದು ಅಂತ ಈ ತಂತ್ರಜ್ಞಾನ ಮತ್ತು ವಿಜ್ಞಾನ ಬೆಳವಣಿಗೆ ಆದ ಮೇಲೆ ಇಂಥಾ ಒಂದು ಮನಸ್ಸಿಗೆ ಸ ಖುಷಿ ನೀಡುವಂತಹ ಸಂದರ್ಭಗಳು ಆ ಆ ಸಂದಿಗ್ದಿತ ಪರಿಸ್ಥಿತಿಗಳು ನಮಗೆ ಮತ್ತು ಬರಂಗಿಲ್ಲಲ್ಲಾ ಅಂತೇಳಿ ನನಗೆ ಎಲ್ಲಿಲ್ಲದ ದುಃಖ ಆಗ್ತಾಯಿದೆ ಆಗ ಅಂಥದ್ದು ಬೇಕು ಅನ್ನುವಂಥದ್ದು ಕೂಡ ಅಟ ಹಠಮಾರಿತನ ನನಿಗೇನಿಲ್ಲ ಯಾಕಂದರೆ ಕಾಲಕ್ಕೆ ತಕ್ಕ ಹಾಗೆ ಹೊಂದ್ಕೊಳ್ಬೇಕನ್ನುವಂಥ ಒಂದು ಪರಿಜ್ಞಾನ ನಮಗಿಲ್ದೇ ಹೋದ್ನ್ಯಪ್ಪ ಅಂತಂದರೆ ಮನುಷ್ಯರಾದದಕ್ಕೂ ಕೂಡ ಸಾರ್ಥಕ ಅಲ್ಲ ಅಂತೇಳಿ ನಾನು ಭಾವಿಸ್ಕೊಳ್ಬೇಕಾಗತ್ತೆ ಹೀಗಾಗಿ ನಾವು ಜಾತ್ರೆಗಳು ಬರೇ ಹಣವನ್ನ ಖರ್ಚು ಮಾಡುವಂತಹ ಅಥವಾ ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಅವು ತಾಣಗಳಲ್ಲ ಅವು ನಮ್ಮ ಬದುಕನ್ನ ಸರಿ ಮಾಡುವಂತಹ ಬದುಕಿಗೆ ಪಾಠಗಳನ್ನು ಕಲಿಸುವಂತ ಜಾತ್ರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದಿನಿ ಅಂತ ಜಾತ್ರೆಗಳು ಬರೇ ನಮ್ಮ ನಮ್ಮೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದ ತುಂಬೆಲ್ಲ ಜರಗ್ತಾಯಿವೆ ಅಂತ ಜಾತ್ರೆಗಳು ಬೇಕು ಅಂತೇಳಿ ನಾನು ಅದಕ್ಕೆ ಒತ್ತು ಕೊಡ್ತಾಯಿದ್ದೀನಿ ಯಾಕಂದರೆ ಜಾತ್ರೆಗಳಿಂದ ನಾವು ಸಂಬಂಧಗಳನ್ನು ಬೆಯ್ಸ್ ಸಂಬಂಧಗಳನ್ನ ಬೆಳೆಸ್ತೀವಿ ನಾವು ಸಂಬಂಧಗಳು ಹೆಚ್ಚಾಗ್ತವೆ ಮನಸ್ಸುಗಳು ಕೂಡುತ್ತವೆ ಮನಸ್ಸು ಹಗುರಾಗುತ್ತೆ ಹೀಗಾಗಿ ಜಾತ್ರೆ ಬೇಕು ಅನ್ನುವ ನಿಟ್ಟಿನೊಳಗ ನನ್ನದು ಕೂಡ ಒಂದು ಮತ ಇದೆ ಸಹಜವಾಗಿ ಜಾತ್ರೆಗಳಲ್ಲಿ ಸಣ್ಣ ಪುಟ್ಟ ಕೆಲವು ಎಡವಟ್ಟುಗಳು ಜರಗುವಂತದ್ದು ಕೂಡ ಸಹಜ ನನ್ನ ಬಾಲ್ಯದಲ್ಲೂ ಕೂಡ ಹಾಗೆಯೇ ಒಂದು ಘಟನೆ ಜರುಗಿ ಹೋಯ್ತು ಅಂತ ನಾನು ದೂರದ ಯಾದ್ಗಿರಿ ಜಿಲ್ಲೆ ಒಳಗೆ ಮೈಲಾರ ಲಿಂಗ ಅಂತೇಳಿ ನಮ್ಮ ಮನೆತನದ ದೇವರು ಆ ಮನೆತನದ ದೇವರೊಳಗ ನನ್ನ ಬಾಲ್ಯದೊಳಗೆ ಜಾತ್ರೆಗೆ ನಮ್ಮ ಕುಟುಂಬದ ಜೊತೆಗೆ ಹೋಗಿದ್ವಿ ಹೋದಂತ ಸಂದರ್ಭದೊಳಗ ರಾತ್ರಿ ನಾವೆಲ್ಲರೂ ಕೂಡಿಯೇ ಮಲಗಿದ್ವಿ ಆದರೆ ರಾತ್ರಿಯ ಸಂದರ್ಭದೊಳಗ ನಾನು ಮಲಗಿದಾಗ ನಿದ್ದೆಗಣ್ಣೊಳಗೆ ಎದ್ದು ಯಾರದ್ದೋ ಮಾಳಿಗೆ ಮೇಲೆ ಹೋಗಿ ನಿಂತ್ಕೊಂಡಿದ್ದೆ ಅಂದರೆ ಅಲ್ಲಿಯೇ ನಾನು ಮಲ್ಕೊಂಡಿದ್ದೆ ಹೀಗಾಗಿ ನಮ್ಮನೆಯವರೆಲ್ಲ ಪೋಲಿಶ್ ಸ್ಟೇಷನ್ನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಹುಡ್ಗ ಕಳ್ದಿದ್ದಾನೆ ಅಂತೇಳಿದರು ಬೆಳಗ್ಗೆ ಎದ್ದು ಎಲ್ಲಾ ಕಡೆ ಹುಡುಕಿದರು ಕೊನೆಗೆ ನಾನು ಎಲ್ಲಿ ಮಲ್ಗಿದ್ದೆ ಅದೇ ಜಾಗಕ್ಕೆ ಬಂದು ನಿಂತ್ಕೊಂಡಿದ್ದೆ ಅವಾಗ ನಮ್ಮನೆಯವರು ಕೂಡ ಅಲ್ಲಿಗೆ ಬಂದಿದ್ದರು ನಮ್ಮನೆಯವರಿಗೆ ನಾನು ಸಿಕ್ಕಿದ್ದು ನನಗೆ ನನ್ನ ಮನೆಯವರು ಸಿಕ್ಕಿದ್ದು ಭಾಳ ಖುಷಿಕೊಟ್ಟಿತು ಜಾತ್ರೆ ಒಳಗೆ ಇಷ್ಟು ದುಃಖ ಅವರಿಗೆ ಆಗಿತ್ತು ಸರಿ ಆದರೆ ಈಗ ನೆನ್ಪಿಸಿಕೊಂಡಾಗ ಎಲ್ಲರೂ ನಾವು ನಗ್ತೀವಿ ಎಲ್ಲರೂ ನಾವು ಖುಷಿಪಡ್ತಾಯಿದ್ದೀವಿ ಅಂತ ಇಂಥಾ ಸಾಮಾನ್ಯವಾದಂಥ ಘಟನೆಗಳು ಅವು ತಾವಾಗಿಯೇ ಜರಗ್ತವೆ ಹೀಗಾಗಿ ಅವುಗಳಿಗೆ ನಾವು ಹೆಚ್ಚು ಅಪಾಯಕಾರಿಯಾದಂಥ ಅನ್ನುವ ಹಾಗೆಯೂ ಕೂಡ ಇಲ್ಲ ನಾವು ಏನೇ ಸಂದರ್ಭಗಳು ಕೂಡ ಬಂದರೂ ಕೂಡ ಜಾತ್ರೆಗಳು ಅವುಗಳನ್ನ ಎದರ್ಸ್ತಕ್ಕಂಥ ಶಕ್ತಿಯನ್ನ ಬೆಳೆಸ್ತವೆ ಜಾತ್ರೆ ಅನ್ನೋದೇ ಜಾತಿನ ದೂರ ಮಾಡಲಿಕ್ಕೆ ಜಾತ್ರೆ ಅನ್ನೋದೇ ಧರ್ಮವನ್ನ ದೂರ ಮಾಡಲಿಕ್ಕೆ ಅಂದ ಮಾತ್ರಕ್ಕೆ ನಾವು ಧರ್ಮವನ್ನ ದೂರ ಇಕ್ಕಿ ಬದುಕುವಂಥದ್ದಲ್ಲ ಮೌಲ್ಯಗಳನ್ನ ದೂರ ಇಟ್ಟು ಬದುಕುವಂಥದ್ದಲ್ಲ ಪರಸ್ಪರ ಪೂರಕವಾಗಿ ನಾವೆಲ್ಲರೂ ಒಟ್ಟಿಗೆ ಬದುಕೋಣ ಒಟ್ಟಿಗೆ ನಾವು ಜೀವನವನ್ನ ನಡೆಸೋಣ ಅನ್ನುವಂಥ ಒಂದು ಸಂದೇಶವನ್ನ ಸಾರಲಿಕ್ಕೆ ಜಾತ್ರೆಗಳು ನಮಗೆ ಬೇಕಾಗ್ತವೆ ಇನ್ನೊಂದು ನನ್ನ ಬಾಲ್ಯದ ದಿನಮಾನಗಳಲ್ಲಿ ನಡೆದಂಥ ಘಟನೆನ ನೆನಪು ಮಾಡ್ಕೊಳ್ಳಲಿಕ್ಕೆ ನಾನು ಈ ಸಂದರ್ಭದೊಳಗ ಇಚ್ಛೆಪಡ್ತಾಯಿದ್ದೀನಿ ನಮ್ಮೂರೊಳಗೆ ಬಸವ ರಾಜೇಂದ್ರ ಸ್ವಾಮಿಗಳ ಜಾತ್ರೆ ನಡಿತಾಯಿತ್ತು ಆ ಸಂದರ್ಭದೊಳಗ ನಾನು ಬಹುಶಃ ಎರಡು ಅಥವಾ ಮೂರನೇ ಕ್ಲಾಸ್ ಹುಡುಗ ಇರ್ಬೇಕಂತ ನನಗೆ ಈಗ ನೆನ್ಪಾಗ್ತಾಯಿದೆ ಒಂದು ಸಣ್ಣದ ಸೋಡಾ ಅಂಗಡಿ ಅಂತ ನಾನು ಮಾಡಿದ್ದೆ ಮಾರಾಟವಾಗಿ ಎಲ್ಲರು ಮಾಡ್ತಾರಂತ ಹೇಳ್ಕೊಂಡ್ ನಾನು ಕೂಡ ಸೋಡಾ ಮಾಡ್ಬೇಕಂತ ಹೇಳ್ಕೊಂಡು ಅಂತ ಸಕ್ಕರೆಯನ್ನ ಪುಡಿ ಮಾಡಿ ಅದಕ್ಕೆ ಬಣ್ಣ ಸೇರಿಸಿ ನೀರಿನೊಳಗೆ ಅದ್ನ ಹಾಕಿ ಕಲಸಿ ಅದನ್ನ ಬಾಟ್ಲಿಲಿ ತುಂಬಿ ಮಾರಾಟ ಮಾಡೋದು ಅಂತ ಆಗ ಅದ ಐದು ಪೈಸನೋ ಹತ್ತು ಪೈಸನೋ ಇತ್ತು ಅಂತದೊಂದು ಅಂಗಡಿಯನ್ನ ಮಾಡಿ ನಾನು ಇಟ್ಕೊಂಡು ಕೂತಿದ್ದೆ ಒಂದು ಐದಾರು ಬಾಟ್ಲಿ ಒಳಗೆ ನಾನು ಹಲವು ಬಣ್ಣದ್ದು ಸಹ ಈ ಸೋಡಾ ಮಾಡಿ ಅದ್ರೊಳಗೆ ನೀರು ಹಾಕಿ ಸಕ್ಕರೆ ನೀರು ಮಾಡಿ ಸೇರಿಸಿ ಅದನ್ನು ಮಾರ್ತಾಯಿದ್ದೆ ನಾನು ಯಾವುದೋ ಒಂದು ಕಾರಣಕ್ಕೆ ಪ್ರಕೃತಿ ನಿಯಮಕ್ಕೆ ನಾನು ಹೊರಗಡೆ ಹೋಗ್ಬೇಕು ನಿಸರ್ಗದ ಕರೆಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಆ ಬಾಟ್ಲಿಗಳನ್ನ ಬಿಟ್ಟು ನಾನು ಅಲ್ಲೇ ಹೋಗಿದ್ದೆ ನಾನು ಒಳ ಬರೋತ್ಲೇ ನನ್ನ ಯಾವ ಬಾಟ್ಲಿನು ಇರಲಿಲ್ಲ ನನ್ನ ಡಬ್ಬಿನು ಇರಲಿಲ್ಲ ನನ್ನ ಅಂಗಡಿ ಎಲ್ಲವೂ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಅಂದರೆ ಯಾರೋ ನನ್ನ ಅಂಗಡಿಯನ್ನ ಕಿತ್ಕೊಂಡು ಹೋಗಿದ್ರು ನಾನು ಬಹಳಷ್ಟು ದುಃಖಪಟ್ಟೆ ಯಾಕಂತಂದರೆ ಎರಡು ಅಥವಾ ಮೂರು ರೂಪಾಯಿಗಳನ್ನ ನಾನು ಗಳ್ಸಿದ್ದನಲ್ಲ ಅಂತ ಹೇಳ್ಕೊಂಡು ನನಗೆ ಅನಿಸ್ತಾಯಿದೆ ಅಂತ